ನಗರಕ್ಕೆ ಹೋಲ್ಸಿದರೆ ನಮ್ಮ ಪ್ರದೇಶದಲ್ಲಿ ವೈದ್ಯಕೀಯ ಗುಣಮಟ್ಟ ಅಡ್ಡಿಯಿಲ್ಲ ರಾಶಿ ಏನು ಹೆಚ್ಚು ಓ ಉತ್ತಮ ಆಗಿದೆ ಅಂತ ಹೇಳುಕ್ಕೆ ಆಗುವುದಿಲ್ಲ ಮತ್ತು ಎಂತಂದರೆ ನಾವೀಗ ಏನಾರೂ ರಾಶಿ ದೊಡ್ಡ ದೊಡ್ಡ ಏನಾದ್ರೂ ಸ ಶೀತ ಜ್ವರ ಗಿರ ಬಂದರೆ ಅಡ್ಡಿಲ್ಲ ಈಗೇನಾದ್ರೂ ಕ್ಯಾನ್ಸರ ಇಂಥದ್ದೆಲ್ಲ ಆದರೆ ಇಲ್ಯ ಅಂಥ ಟ್ರೀಟ್ಮೆಂಟ್ ಕೊಡುಕ್ಕೆ ಆಗುಲ್ಲ ಹಾಗಾಗಿ ಇವ್ರು ಬೇರೆ ಬದಿಗೇ ಹೋಗುದು ಆಗ್ತದೆ ಅಂದರೆ ವಲಸೆ ಹೋಗುದು ಆಗ್ತದೆ ಈಗಿಲ್ಲಿ ಈ ಉತ್ರ ಕನ್ನಡ ಜಿಲ್ಲೆಯೇ ತೆಗ ಉತ್ರ ಕನ್ನಡ ಜಿಲ್ಲೆಯಲ್ಲಿ ಈಗ ನೋಡಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ಬೇಕಂತ ಹೇಳ್ತಿದ್ದರು ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ದೊಡ್ಡ ಆ್ಯಕ್ಶಿಡೆಂಟ್ ಆಗಿಬಿಟ್ರೆ ಏನಾದ್ರೂ ಇದು ಅಪಘಾತ ಏನಾದ್ರೂ ಇದಾದರೆ ಏ ಇದು ಮಾಡಿ ದೊಡ್ಡ ಹಾಸ್ಪಿಟ್ಲೆ ಇಲ್ಲ ಈ ಸೈಡು ಹಾಗಾಗಿ ಇಲ್ಲ ಇದು ತೊಂದ್ರೆಯೇ ಆಗಿದೆ ಇಲ್ಲ ಉಂಟು ಹಾಸ್ಪಿಟ್ಲ್ ಉಂಟು ಈಗ ಇದು ಇದ್ರ ಹಾಸ್ಪಿಟ್ಲ್ ಸರ್ಕ್ ಆಸ್ಪಿಟ್ಲ್ ಉಂಟು ಕಾರ್ವಾರ್ದಲ್ಲೂ ಮೆಡಿಕಲ್ ಕಾಲೇಜು ಉಂಟು ಇದೆಲ್ಲ ಉ ಇದ್ರೂ ಅಲ್ಲಿ ಸರಿಯಾದ ಉಂಟು ಈ ಸರ್ಕಾರಿಂದ ಯೋಜನೆಗಳೆಲ್ಲ ಬರ್ತದೆ ಆದರೂ ಹೆಚ್ಚಾಗದು ಮ ಸಾಮಾನ್ಯ ಜನ್ರಿಗೆ ಹೆಚ್ಚಾಗಿ ಮುಟ್ಟುವುದಿಲ್ಲ ಸ್ವಲ್ಪ ಸ್ವಲ್ಪ ನಮ್ಮ ಜಾ ನಮ್ಮ ಇವ್ರಿಗೆ ಸ್ವಲ್ಪ ಈಗ ಸರ್ಕಾರಗಳಾದ್ರೂ

ಇವ್ರಿಗೆ ಕಿಡ್ನಿ ಇದರದು ಆದರೆ ಪಾಪ ಅವ್ರಿಗೆ ಸರಿಯಾದ ಇವರು ಜನರೇ ಇರುವುದಿಲ್ಲ ಮಾಡ್ಸಿ ಆಗ ಮಾಡಕ್ಕೆ ಸಿಬ್ಬಂದಿಗಳು ಇರುವುದಿಲ್ಲ ಹಂಗೆ ಐಕಂಡು ಇಲ್ಲೆಲ್ಲ ತೊಂದರೆ ಆದದ್ದು ಹೀಗೆಲ್ಲ ಇರ್ಬೇಕಾರೆ ಎಂತ ಮಾಡು ಈಗ ಒಂದು ಯಾ ಹಾಗಾಗಿ ಈ ಡಯಾಲಿಸಿಸ್ಗಲ್ಲಿ ಏನೇ ಒಂದು ಪ್ರತಿಯೊಂದು ಯಾವುದೇ ಒಂದು ತೊಂದರೆ ಇದಾದರೂ ನ್ಯ ಉಡುಪಿ ಮಂಗ್ಳೂರು ಆ ಸೈಡ್ ಹೋಗ್ತ್ರು ಅಲ್ಲಿ ಹಾಗಾಗಿ ಇಲ್ಲಿ ಒಂದು ಹಾಸ್ಪಿಟ್ಲನ್ನು ಕಟ್ಟಿ ಕಟ್ಟಿದ್ರೆ ಒಂದು ಒಳ್ಳೆದಂತಲೇ ಹೇಳ್ಬೌದು ಮತ್ತು ಎಂತದು ಇಲ್ಲಿ ಡಾಕ್ಟ್ರು ಈ ಸೈಡು ಡಾಕ್ಟ್ರು ಚಲೋ ಇದ್ದಾರೆ ಈ ತಕೊಳ್ಬೌದು ಕುಮಟಾ ಸರ್ಕಾರಿ ಆಸ್ಪೆಟ್ಲ್ ಅಂತಾರೆ ಅಲ್ಲಿ ಆಗಲಿ ಅವು ಹೃದಯರೋಗ ತಜ್ಞರು ಅವರ ಅವ್ರು ಆಗಲಿ ಹಾಗೆ ಕುಮ್ ಸುಮಾರು ಹಾಸ್ಪಿಟ್ಲ್ ಉಂಟು ಚಲೋ ಉಂಟು ಆದರು ಈಗ ನಮ್ದು ಇಲ್ಲಿ ಏನಾಗಿದೆ ಅಂದರೆ ಈಗ ಥಂಡಿ ಜ್ವರ ಆದರೂ ಓಕೆ ಅಂದರೆ ಜ್ವರ ಇದ್ದರೆ ಅಡ್ಡಿಲ್ಲ ಬಾಕಿ ಇದೆಲ್ಲ ಬಿಟ್ಟರೆ ಬೇರೆ ಬೇರೆ ಬದಿಗೆ ಏ ಮಂಗಳೂರು ಉಡುಪಿ ಪಣಜಿ ಪಣ್ಜೀಗೆ ಹೋಗುವುದಿಲ್ಲ ಹೆಚ್ಚು ಈಗ ಇದ್ಕಾರು ಹೋಗೋರ್ ಹೆಚ್ಚಾಗಿರು ಹೆಚ್ಚಾಗ್ತಿರು ಅದಕ್ಕಾಗಿ ಈಗ ಎಂತ ಮಾಡು ಅದು ಅದು ಅದಕ್ಕೆ ಅದ್ಕಾಗೆ ನಗರಕ್ಕೆ ಹೊಲ್ಸುರೆ ನಮ್ಮ ಪ್ರದೇಶಲ್ಲಿ ಹೋಲಿಕೆ ಗುಣಮಟ್ಟ ಕೆಳಮಟ್ಟದಲ್ಲಿ ಇದೆ ಅಂತ ನ ಹೇಳುವುದಿಲ್ಲ ಸ್ವಲ್ಪ ತಳಮಟ್ಟದಲ್ಲೇ ಇದೆ ರಾಶಿ ತಳಮಟ್ಟ ಅಲ್ಲ ಈಗ ಎಂತ ಅಂದರೆ ಏನು ಹೇಳಿ ಈ ಸೌಲಭ್ಯವೇ ಸಿಗುವುದಿಲ್ಲ ಇಲ್ಲ ಉತ್ರ ಕನ್ನಡ ಜಿಲ್ಲೆ ಸೌಲಭ್ಯ ಅಡ್ಡಿಲ್ಲ ಆದರೆ ಹೆಚ್ಚೇನೂ ನಮಗೆ ಇದಾಗುವಂಥ ಸೌಲಭ್ಯ ಅಂಥದ್ದು ಇಲ್ಲ ಅಂತ ಹೇಳ್ಬೌದು ಇಲ್ಲಿ ಹಾಗೇನು ಅಂದರೆ ಉತ್ರ ಕನ ಇಲ್ಲಿ ಉತ್ರ ಕನ್ನಡ ಜಿಲ್ಲೆಯಾಲ್ಲಿ ಹಳ್ಳಿಗಳು ಹೆಚ್ಚು ಉಂಟು ಹಾಗಾಗಿ ಹಳ್ಳಿಗಳ ಜನರು ಪಾಪ ನಗರಕ್ಕೆ ಅವ್ರಷ್ಟು ಇಲ್ಲಿ ಕೃಷಿನೇ ಜನ ಇದು ಮಾಡ್ಕಂಡು ಇರ್ತ್ರು ಹಂಗೆ ಆಕಂಡು ಅವ್ರು ಬೇರೆ ಬೇರೆ ಇಲ್ಲೊಂದು ಹಾಸ್ಪಿಟ್ಲ್ ಮಲ್ಟಿಸ್ಪೆಸಲಿಟಿ ಹಾಸ್ಪಿಟ್ಲ್ ಮಾಡಿದರೆ ಎಲ್ಲಾದ್ ಅಲ್ಲಿ ಮೇ ಇದು ಇದ್ಮೇ ಸಿಕಿದ್ರೆ ಒಂದು ಒಳ್ಳೆಯದು ಸರ್ಕಾರ್ದಿಂದಲೇ ಮಾಡಿದ್ರೆ ಒಳ್ಳೇದು ಅಂತನೇ ಹೇಳ್ಬೌದು ಹೀಗೇ ಇಲ್ಲಿ ಒಳ್ಳೊಳ್ಳೆಯ ಇದು ಮಾಡಿದರೆ ಎಲ್ಲೇ ಸ್ ಚಲೋ ಆಗ್ತದೆ ಹಾಸ್ಪಿಟ್ಲ್ ಮಾಡುದಿಂದ್ರ್ ಜನ್ರಿಗೆ ಬಡ ಅಂತೋರಿಗೆ ಒಳ್ಳೆಯದಾಗ್ತದೆ ಅದು ಅಂತ ನಾ ರೋಗದಲ್ಲಿ ತಪ್ತದೆ ಪಾಪ ಅವರು ದುಡ್ಡು ಎನ್ನುವುದೆಲ್ಲ ಕಡಿಮೆ ಇತ್ತುದು ಅಂತ ಹೇಳುಕಾತದೆ